ನಮಸ್ಕಾರ ಹೌದಾ ಅಮ್ಮ ನಿಮ್ಮ ಹೆಸರೇನು ರಜಿತ್ ಕುಮಾರಾ ಹಾಂ ಅಮ್ಮ ಎಷ್ಟನೇ ಕ್ಲಾಸ್ ತನಕ ಓದಿದ್ದಿ ಹೌದಾ ಹಾಂ ಮತ್ತೆ ಹೇಳಮ್ಮ ಈವಾಗ ನಮ್ಮಲ್ಲಿಂದ ಏನು ಹೆಲ್ಪ್ ಬೇಕು ಟಿ ಸಿನಾ ಯಾಕೆ ಹಾಂ ಹಾಂ ಹಾಂ ಹೌದು ಹೌದು ಹೌದು ಹೌದು ಹೌದು ಆಯ್ತಮ್ಮಾ ಈವಾಗ ನೀನು ಎಲ್ಲಿದ್ದಿ ಈವಾಗ ನೀನು ಎಲ್ಲಿದ್ದಿ ಹೌದಾ ಮತ್ತೆ ಸ್ಕೂಲಿಗೆ ಬಂದು ಅಪ್ಲಿಕೇಶನ್ ಎಲ್ಲ ಕೊಡಬೇಕು ಮತ್ತು ನಿನ್ನದೆಲ್ಲ ಫೀಸ್ ಕಟ್ಟದೋ ಇಲ್ವೋ ನಾನು ನೋಡಬೇಕು ಅದೆಲ್ಲ ನೋಡಿದ ನಂತರ ನಾನು ನಿಮಗೆ ಟಿ ಸಿ ಕೊಡ್ಲಕ್ಕ ಸಾಧ್ಯ ಆಗ್ತದೆ ಹಾಂ ಬರ್ರಿ ಯಾವಾಗ ಬಂದ್ರೂ ಇರ್ತೇನಿ ಈವಾಗ ಹ್ಞೂ ಬಾ ಹೌದಾ ಆಯಿತು ಮಂಡೇ ಬೇಗ ಬಂದು ಅಪ್ಲಿಕೇಶನ್ ಅದು ಬರೆದುಕೊಡ್ರಿ ನಾನು ನಾನಲ್ಲಿ ನಮ್ಮ ಕ್ಲರ್ಕ್ ಅವರಿಗೂ ಹೇಳ್ತೀನಿ ಇದು ಸ್ವಲ್ಪ ಅರ್ಜೆಂಟ್ ಕನ್ಸರ್ನ್ ಅದ ಇದರ್ದೇನದ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ಅದು ನೋಡಿ ಫೀಸ್ ಗೀಸ್ ಏನಾದರೂ ಮತ್ತೆ ಹೇಳಿಬಿಡಿ ಕ್ಲಿಯರ್ ಮಾಡ್ಕೊಂಡು ಅವರಿಗೆ ಟಿ ಸಿ ಬರಿಲಿಕ್ಕೆ ಹೇಳ್ಬಿಡ್ತೀನಿ ನಾನು ಮತ್ತು ನೀವು ಹೋಗ್ತಿದ್ದಿರಂದ್ರು ನಾನು ಅದಕ್ಕೆ ಸ್ವಲ್ಪ ಬೇಗ ಮಾಡ್ಸ್ಕೊಡಕ್ಕೆ ಹೇಳ್ತೀನಿ ನಮ್ಮ ಕ್ಲರ್ಕ್ ಅವ್ರಿಗೆ ನೀವು ಫೀಸ್ ಎಷ್ಟು ಬೇಗ ಕ್ಲಿಯರ್ ಮಾಡ್ತೀರಿ ಅಂದರೆ ಅಷ್ಟು ಬೇಗ ನಾನು ಟಿ ಸಿ ರೆಡಿ ಮಾಡಿ ಕೊಡ್ತೀನಿ ಅದು ನಾನು ಕ್ಲರ್ಕ್ ಅವ್ರಿಗೆ ಕೇಳ್ತೀನಿ ಸ್ವಲ್ಪ ಫೀಸ್ ನೋಡಪ್ಪ ಶಿಲ್ಪಾರಾಣಿ ಡಾಟರ್ ಆಫ್ ರವಿಕುಮಾರ್ ಅಂತ ಹಾಂ ಹಾಂ ಹಾಂ

ಹಾಂ ಅಮ್ಮಾ ಒಂದು ಒಂದು ಮೂರು ಸಾವಿರ ರೂಪಾಯಿ ಬೀಳುತ್ತೆ ಇವತ್ತು ನೀನು ಸಾಯಂಕಾಲ ಹಾಫ್ ಡೇ ಅಲ್ಲಾ ಸಾರಿ ಒಂದು ಮಧ್ಯಾಹ್ನವರೆಗೆ ಬಂದು ಕಟ್ಟಿದೆ ಅಂತಂದರೆ ಎಲ್ಲ ಕ್ಲಿಯರ್ ಮಾಡಿ ನಾನು ಟಿ ಸಿ ಬರಿಲಿಕ್ಕ ನಿನ್ನ ಕೈಗೆ ಸಿಗ್ತದಮ್ಮ ನಾಳೆ ಅಂದರೆ ನಾಳೆ ಅಂತೂ ಸಂಡೇ ಹಾಂ ಆಯಿತಮ್ಮ ಮಂಡೇ ಬೇಗ ಬರ್ರಿ ನಿಮಗೆ ಮಂಡೇ ಅಂತೂ ಆಗಲ್ಲ ಟ್ಯೂಸ್ಡೇ ಮಾಡ್ತೀನಿ ಓಕೆ ಓಕೆ